ಯಸ್ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನನ್ಗೆ ಅರಿವಿದೆ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವ ಕೇಂದ್ರಗಳು ಸಹ ನಮ್ಮಲ್ಲಿವೆ ಇಲ್ಲಿ ಜನರು ಇಂಥ ಸಮಸ್ಯೆಗಳನ್ನು ಗಂಭೀರವಾಗಿ ಅಷ್ಟೊಂದು ತೆಗೆದುಕೊಳ್ಳೊದಿಲ್ಲ ಹಳ್ಳಿ ಒಳಗಡೆ ಜಾಸ್ತಿ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳೊದಿಲ್ಲ ಬಟ್ಟು ಸಿಟಿ ಲೆವೆಲ್ಲಲ್ಲಿ ಇರತಕ್ಕಂತವ್ರು ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ ಫಾರ್ ಎಕ್ಸಾಂಪ್ಲಲು ಈಗ ನಾನು ಸ್ ಫಸ್ಟು ಹಳ್ಳಿ ಲೆಕ್ಕಕ್ಕೇಳ್ತೀನಿ ಚು ಸಿಟಿಲಿ ವಾಸವಾಗಿರೋದು ಹಳ್ಳಿ ಜನನೂ ನನಗೊತ್ತು ಸಿಟಿ ಜನನೂ ಗೊತ್ತು ಈ ಖಿನ್ನತೆ ಆತಂಕ ಅಂತಕಂತದ್ದು ಯಾರನ್ನು ಬಿಟ್ಟಿಲ್ಲಾಂತ ನನ್ನ ಭಾವನೆ ಅಂದರೆ ಬಹಳಷ್ಟು ಜನ ಡಿಪ್ರೆಸ್ ಹೋಗ್ತಾರೆ ಖಿನ್ನತೆಗೊಳಗಾಗ್ತಾರೆ ನಾನಾ ಕಾರಣಾಗಿರ್ಬೋದು ಈಗ ಫಾರ್ ಎಕ್ಸಾಂಪಲ್ಲು ಲೆಚ್ಚರರ್ ಇರ್ಬೋದು ಅವರು ಅತಿ ಹೆಚ್ಚು ಪಾಠ ಮಾಡ್ತಾ ಇರ್ತಾರೆ ಅಥವಾ ಹಳ್ಳಿಗಳಲ್ಲಿ ರೈತ ಆಗಿರತಕ್ಕಂತವ್ರು ತನ್ನೊಲಕ್ಕೆ ಏನೋ ಒಂದು ಬಿತ್ತನೆ ಮಾಡಿರುತ್ತಾರೆ ದೊಡ್ಡ ಪ್ರಮಾಣದಲ್ಲಿ ನನ್ನೊಲ ಅಥವಾ ನಮ್ಮ ಹೊಲ ಒಳ್ಳೆಯ ಒಂದು ನಿರೀಕ್ಷೆಗೆ ಮೀರಿದಷ್ಟು ಆತ ಒಂದು ಧಾನ್ಯ ದವಸ ಧಾನ್ಯಗಳನ್ನಾವು ಬೇಕಂತೇಳಿ ಬಯಸಿರ್ತಾನೆ ಆ ಸಮಯಕ್ಕೆ ಏನೋ ಒಂದು ಮಳೆ ಆಗಿ ಅಥವಾ ಯಾವುದೆ ರೀತಿಯ ಬರ ಪರಿಹಾರ ಉಂಟಾಗಿ ಆತನಿಗೆ ತೊಂದರೆ ಆಗಿ ಆತ ನಿರೀಕ್ಷೆ ಮಾಡದೆ ಮಾಡದೆ ಮಾಡಿದ್ದ ತಕ್ಕನಾಗೆ ಆತನಿಗೆ ಫಲ ಸಿಗೋದಿಲ್ಲ ಆತ ಅಂಥ ಸಮಯದಲ್ಲಿ ಡಿಪ್ರೆಸನ್ ಆಗ್ತಾನೆ ಚಿಂತೆಯಲ್ಲಿ ಕೊರಗ್ತಾನೆ ಅಥವಾ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಭಾಳ ಸೆಂಟಿಮೆಂಟಲ್ಲಾಗಿ ಇರತಕ್ಕಂತ ನಮ್ಮ ದೇಶ ಇದು ಗಂಡ ಸತ್ತಾಗ ಹೆಂಡತಿ ಆತನ ಚಿಂತೆಯಲ್ಲೆ ಕೊರಗ್ತಾಳೆ ಮಕ್ಕಳು ಸತ್ತಾಗ ಅಥವಾ ಮಕ್ಕಳು ಮನೆಯಿಂದ ಹೋದಾಗ ಮಕ್ಕಳುಗಳು ತಮ್ಮ ಮಾತನ್ನು ಕೇಳದೆ ಇದ್ದಾಗ ಮಕ್ಕಳು ತಮ್ಮ ಫ್ಯಾಮಿಲಿಗೆ ವಿರುದ್ಧವಾಗಿ ವರ್ತನೆ ಮಾಡಿದಾಗ ಅವರು ಆ ಚಿಂತೆಯಲ್ಲೆ ಕೊರಗ್ತಾ ಕೊರಗ್ತಾ ಸಾವನ್ನಪ್ಪಿದವರು ಸಹ ನಮ್ಮಲ್ಲಿದ್ದಾರೆ ಆ ಚಿಂತೆಯಿಂದ ಹಾಸಿಗೆ ಹಿಡಿದವರಂತ ಕರಿತೀವಿ ಅಂದರೆ ಹಾಸಿಗೆ ಹಿಡಿದವರಂದ್ರೆ ನಮ್ಮ ಭಾಷೆಯಲ್ಲಿ ಅವರು ಏನನ್ನು ಮಾಡದೆ ಡಿಪ್ರೆಸ್ಗೆ ಒಳಗಾಗಿ ಚಿಂತೆಯಲ್ಲಿಯೆ ಮನೆಯಲ್ಲಿ ಮಗ್ನನಾಗಿ ಉಳ್ದು ಬಿಡ್ತಕ್ಕಂತ ವಾತಾವರಣ ನಿರ್ಮಾಣಾಗ್ತಾಯಿದೆ ಇನ್ನು ಸಿಟಿಗಳಲ್ಲಿ ಹೇಳ್ತಾ ಬಂದರೆ ನಾನಾ ರೀತಿಯ ವೃತ್ತಿಗಳನ್ನು ಮಾಡ್ತಕ್ಕಂತ ಜನ ಸಿಟಿಯಲ್ಲಿರ್ತಾರೆ ಬೇರೆಬೇರೆ ಜಿಲ್ಲೆಗಳಿಂದ ಬೇರೆಬೇರೆ ರಾಜ್ಯಗಳಿಂದ ಸಿಟಿಯಲ್ಲಿ ಜನ ಬರ್ತಾರೆ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಜನ ಮನೆಯಲ್ಲಿ ವೈಯಕ್ತಿಕ ಕೌಟುಂಬಿಕ ಕಾರಣಕ್ಕೆ ಅಥವಾ ಗಂಡ ಹೆಂಡ್ತಿಯರ ಇಬ್ಬರ ಮಧ್ಯೆ ಜಗಳಾಗಿ ಅವರು ಇಬ್ಬರಲ್ಲಿ ಒಬ್ಬರು ಯಾರಾದರು ಡೈವರ್ಸಿಗೆ ಅಪ್ಲೈ ಮಾಡಿದಾಗ ಡೈವರ್ಸಿಗೆ ಅಪ್ಲೈ ಮಾಡಿದಾಗ ಅವರು ಡೈವರ್ಸ್ ಆಗ್ತದೆ ಒಬ್ರಿಗೆ ಬೇಕಾಗಿರ್ತದೆ ಒಬ್ರಿಗೆ ಬೇಡಾಗಿರ್ತದೆ ಈ ಬೇಕು ಬೇಡ ಎರಡುಗಳ ಮಧ್ಯೆ ಕೋರ್ಟಲ್ಲಿ ಕೇಸ್ ನಡಿತಾ ಇದ್ದಾಗ ಅವರು ಏನಪ್ಪ ನಮ್ಮೇಲೆ ಈ ಥರ ಕೇಸಾಯಿತು ನಮ್ಮ ಜೀವನದಲ್ಲಿ ಈ ಥರ ಬಿರುಗಾಳಿ ಎದ್ದುಬಿಡ್ತು ಏನು ಮಾಡೋದಿದು ನಾನು ಈ ರೀತಿ ನಿರೀಕ್ಷೆ ಮಾಡಿರಲಿಲ್ಲ ನನ್ನ ಜೀವನದಲ್ಲಿ ಅಂತಕ್ಕಂತ ಒಂದು ವಾತಾವರಣದಲ್ಲಿ ಅವರು ಖಿನ್ನತೆಗೊಳಗಾಗಿ ಅದೇ ಚಿಂತೆಯಲ್ಲಿ ಮುಳುಗ್ತಾರೆ ಕೊನೆಗೆ ಮನೋವೈಜ್ಞರ ಬಳಿ ಹೋಗ್ತಾರೆ ನಮ್ಮಲ್ಲಿ ಮನೋ್ವೈಜ್ಞರು ಸಾಕಷ್ಟು ಜನ ಇದ್ದಾರೆ ಮನೋವೈಜ್ಞರ ಬಳಿ ಹೋಗಿ ಸಾರ್ ಹೀಗಾಯಿತು ನನ್ನ ಜೀವನದಲ್ಲಿ ನಾನು ಅಂದುಕೊಂಡಿರ್ತಕ್ಕಂತದ್ದೆ ಬೇರೆ ಬಟ್ ಅದಾಗಿದ್ದೆ ಬೇರೆ ಅಂತಕ್ಕಂತ ಒಂದು ತಮ್ಮ ನಿಲುವನ್ನು ಅವರು ವೈದ್ಯರ ಮುಂದೆ ಖಿನ್ನತೆಗೊಳಗಾಗಿ ಡಿಪ್ರೆಸ್ಗೆ ಒಳಗಾಗಿ ಹೇಳ್ತಾರೆ ಅವರು ಸಾಮಾನ್ಯವಾಗಿ ನಾ ಕಂಡ ಪ್ರಕಾರ ಸರ್ ನನಗೆ ರಾತ್ರಿ ನಿದ್ದೆ ಬರೋದಿಲ್ಲ ನನಗೆ ಖಿನ್ನತೆ ಕಾಡ್ತಾಯಿದೆ ಕಣ್ಣುಮುಚ್ಚಿದರೂ ಕೆಟ್ಟ ಕೆಟ್ಟ ಕನಸುಗಳೇ ಬೀಳ್ತವೆ ಹಾಂ ನನಗೆ ತೊಂದರೆಯಾಗ್ತಾಯಿದೆ ದಯವಿಟ್ಟು ಏನಾದರು ಮಾತ್ರೆಗಳನ್ನಿದ್ದರೆ ಕೊಡಿ ಅಂತಹೇಳ್ತಾರೆ ಆಗ ಡಾಕ್ಟ್ರು ಇದು ಮಾತ್ರೆಯಿಂದ ಹೋಗ್ತಕ್ಕಂತದ್ದು ಅಲ್ಲ ನಿಮ್ಮ ಮನಸ್ಸಿನಿಂದ ನೀವು ಇದನ್ನ ಕಿತ್ತು ಹಾಕಬೇಕು ಜೀವನದಲ್ಲಿ ನೀವು ಧೈರ್ಯವನ್ನು ತೆಗ್ದುಕೊಂಡಾಗ ನಮ್ಮ ವಿಲ್ ಪವರ್ ಹೆಚ್ಚಾಗ್ತದೆ ಅಂತಕ್ಕಂತ ಸಲಹೆಗಳನ್ನು ನೀಡ್ತಾರೆ ಆದಾಗ್ಯೂ ಕೂಡ ಇಲ್ಲ ಸರ್ ನಾನೆಷ್ಟೆ ಪ್ರಯತ್ನ ಪಟ್ಟರು ನನಗೆ ಈ ಖಿನ್ನತೆಯಿಂದ ಹೊರಗಡೆ ಬರಕೆ ಆಗ್ತಾಯಿಲ್ಲ ಅಂದಾಗ ಅವರು ಡಾಕ್ಟ್ರು ತಮ್ಮ ಕೆಲವೊಂದಿಷ್ಟು ಮಾತ್ರೆಗಳನ್ನು ಇವರಿಗೆ ಕೊಡ್ತಕ್ಕಂತ ವಾತಾವರಣನೂ ಇರುತ್ತದೆ ಈ ಮಾನಸಿಕ ಖಿನ್ನತೆಗೆ ಒಳಗಾದವ್ರು ಇನ್ನು ಹಲ್ವಾರ್ ಜನ ಇರ್ತಾರೆ ಕೆಲವೊಬ್ಬರು ಅದನ್ನು ತೋರಿಸ್ಕೊಳ್ಳೋದಿಲ್ಲ ಮೀನ್ಸ್ ವಾಟ್ ನನ್ಗೆ ಈ ರೀತಿ ನನ್ನ ಜೀವನದಲ್ಲಿ ಆಗಿದೆಂತೇಳಿ ಯಾರ ಬಳಿನೂ ಅವ್ರು ಹೇಳೋದಿಲ್ಲ ತಮ್ಮ ಮನಸ್ಸಿನಲ್ಲಿಯೆ ತಾವು ಕೊರಗ್ತಾ ಇರುತ್ತಾರೆ ಅಂದರೆ ಯಾರಿಗೇಳಿದ್ರೆ ಯಾರು ಏನು ಮಾಡ್ತಾರೆ ಯಾರಿಗೇಳಿದ್ರೆ ನನ್ನ ನೋವನ್ನು ಯಾರು ಕಿತ್ಕೋತಾರೆ ಯಾರಿಗೇಳಿದ್ರೂ ಏನು ಪ್ರಯೋಜನ ಇಲ್ಲಾಂತಕ್ಕಂತ ಮನೋ ಮೈಂಡ್ ಸೆಟ್ಗೆ ಅವರು ಒಳ್ಗಾಗಿ ಬಿಟ್ಟಿರ್ತಾರೆ ಹಾಗಾಗಿ ಅವರು ತಮ್ಮ ನೋವನ್ನು ತಮ್ಮ ಖಿನ್ನತೆಯನ್ನು ತಮ್ಮ ಡಿಪ್ರೆಷನ್ನನ್ನು ತಮ್ಮ ಆತಂಕವನ್ನು ತಮ್ಮ ಚಿಂತೆಯನ್ನು ಯಾರಿಗು ಸಹ ಅವರು ಹೇಳ್ದೇನೆ ಅವರು ತಮ್ಮ ಮನಸ್ನಲ್ಲಿಟ್ಕೊಂಡು ಕೊರಗ್ತಾಯಿರುತ್ತಾರೆ ಮನಸಲ್ಲೇ ಇಟ್ಟುಕೊಂಡು ಕೊರಗಿ ಕೊರಗಿ ಅವರು ಕೊನೆಗೊಂದು ದಿನ ಸಾವನ್ನಪ್ಪತಕ್ಕಂತ ಘಟನೆಗಳು ಸಹ ನಮ್ಮಲ್ಲಿ ನಡೆದಿವೆ ಸಿಟಿಗಳಲ್ಲಾದರೆ ಇವರು ಆಸ್ಪತ್ರೆಗಳಿಗೊಗ್ತಾರೆ ಹಳ್ಳೀಲಿ ಸಹ ನಾನಾ ಕಾರಣಗಳಿಗೆ ರೈತ್ರ ಸಮಸ್ಯೆ ಅಂತ ಅಷ್ಟೆ ನಾನು ಹೇಳೋದಿಲ್ಲ ನಾನಾ ಕಾರಣಗಳು ಏನೋ ಅವರು ನಿರೀಕ್ಷೆ ಮಾಡಿರತಕ್ಕಂತಹ ಯಾವುದೇ ರೀತಿಯ ಒಂದು ಅವ್ರು ನಿರೀಕ್ಷೆ ಮಾಡಿರತಕ್ಕಂತ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳು ಈಡೇರದಿದ್ದಾಗ ಆ ಮನುಷ್ಯ ಸಾಮಾನ್ಯವಾಗಿ ತನ್ನ ತಾನು ಚಿಂತೆಗೊಳಗಾಗ್ತಾನೆ ನಾನಂದುಕೊಂಡಿರ್ತಕ್ಕಂತದ್ದು ಯಾವುದೂ ಆಗಿಲ್ಲವಲ್ಲಾ ಅಂತಕ್ಕಂತ ಒಂದು ಭಾವನೆಗೆ ಅವನು ಇಳಿತಾನೆ ಚಿಂತೆ ಮಾಡ್ತಾನೆ ಎಲ್ಲರು ಜೀವನದಲ್ಲಿ ಎಷ್ಟು ಚೆನ್ನಾಗಿ ಬದುಕ್ತಾಯಿದ್ದಾರೆ ನನ್ನ ಜೀವನ ಹೀಗೇಕಾಯ್ತುಂತಕ್ಕಂತ ಒಂದು ಮನಸ್ಥಿತಿಯನ್ನು ಹೊಂದ್ತಾನೆ ತನಗೆ ನೋವು ಕೊಟ್ಟವ್ರನ್ನು ಅವನು ಶಪಿಸ್ತಾನೆ ಅವ್ರಿಗೆ ನೋವು ಕೊಟ್ಟವ್ರಿಗೆ ಯಾಕೀರೀತಿ ಅವ್ರನ್ನ ನಾ ಅವ್ರನ್ನ ನಾ ನಂಬಿದ್ದೆ ಈ ರೀತಿ ಅವರು ಮಾಡಿದರಂತೇಳಿ ಆ ಚಿಂತೆಯಲ್ಲಿ ಕೊರಗ್ತಾನೆ ಈ ಡಿಪ್ರೆಶನ್ ಅಂತಕ್ಕಂತದ್ದನ್ನು ಕೆಲವು ಜನ ಬಹಳ ಅಂದರೆ ಬಹಳ ಗಾಢವಾಗಿ ತಗೋತಾರೆ ಗಾಢವಾಗಿ ಮೀನ್ಸ್ ಅದು ಅಂದರೆ ಗಂಭೀರವಾಗಿ ಅಂತೇಳ್ತೀವಲ್ಲ ಗಂಭೀರವಾಗಿ ತಗೋತಾರೆ ಕೆಲವೊಬ್ಬರು ಗಂಭೀರವಾಗಿ ತೆಗೆದುಕೊಂಡು ಅದರಿಂದ ಹೊರ್ಗಡೆ ಬರ್ದಾರ ಬರಲಾರ್ದನೆ ಕೊನೆಗೆ ಅವರು ಮರಣವನ್ನು ಒಪ್ಪಿರತ ಮರಣ ಅಪ್ಪಿರತಕ್ಕಂತದ್ದು ನಾವು ಕಂಡಿದ್ದೇವೆ ಕೆಲವ್ರದನ್ನು ಗಂಭೀರವಾಗಿ ತಗೊಂಡಾಗಿಯೂ ಸಹ ಅದರಿಂದ ಆಚೆ ಬಂದು ಏನಿದೆ ಜೀವನದಲ್ಲಿ ಆಯಿತು ಇದು ನನಗೆ ಈ ರೀತಿ ಆಯಿತಾ ಮುಂದಿನ ನಿಮ್ಮ ಜೀವನ ಇನ್ನು ಇದೆ ಪ್ರಪಂಚ ವಿಶಾಲವಾಗಿದೆ ಅಂತಕ್ಕಂತ ಭಾವನೆಯನ್ನ ಅವರು ತೆರಳಿ ಆ ಒಂದು ಖಿನ್ನತೆ ಡಿಪ್ರೆಶನ್ನಿಂದ ಹೊರಗಡೆ ಬಂದು ತಮ್ಮ ಬದುಕನ್ನು ಚೆನ್ನಾಗಿ ಕಟ್ಟುಕೊಂಡವ್ರನ್ನೂ ನಾವು ಸಮಾಜದಲ್ಲಿ ನೋಡಿದ್ದೀವಿ ಈಗಿನ ಮನೋವೈದ್ಯರು ಸಹ ಹಲವಾರು ಸಾಕಷ್ಟು ಕೇಂದ್ರಗಳು ನಮ್ಮಲ್ಲಿದ್ದಾವೆ ನಮಗೆ ಮನೋವೈದ್ಯರಂದರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗ್ತಾರೆ ಹೊರಗಡೆ ಪ್ರೈವೇಟಲ್ಲಿ ಒಂದು ಮೂರುನಾಲ್ಕು ಜನ ಮನೋವೈದ್ಯರು ನಮ್ಮ ಕೊಪ್ಪಳದಲ್ಲಿ ಅವೈಲೇಬಲ್ ಇದ್ದಾರೆ ಹೆಚ್ಚಿನ್ ಸಂಖ್ಯೆಯಲ್ಲಿ ಅತಿ ದೊಡ್ಡ ಆತಂಕ ಗಂಭೀರ ಒಂದು ಖಿನ್ನತೆಗೊಳಗಾಗಿರ್ತಕ್ಕಂತವ್ರನ್ನ ಧಾರವಾಡದ ಒಂದು ಆಸ್ಪತ್ರೆಯಿದೆ ಧಾರವಾಡ ಆಸ್ಪತ್ರೆಯಲ್ಲಿ ಸಹ ಅವರು ಟ್ರೀಟ್ಮೆಂಟನ್ನು ಪಡಿತಕ್ಕಂತದ್ದು ಒಟ್ಟಾರೆ ಇತ್ತೀಚಿನ ದಿನಗಳ ಮಾನಗಳಲ್ಲಿ ನಾವು ನೋಡ್ತಾಯಿರೋದಾದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಬ ಪ್ರಕಾರ ಈ ಖಿನ್ನತೆ ಅಂತಕ್ಕಂತದ್ದು ಆತಂಕ ಡಿಪ್ರೆಶನ್ ಅಂತಕ್ಕಂತದ್ದು ಹೆಚ್ಚಾಗಿ ನಾವು ನೋಡ್ತಾಯಿದ್ದೇವೆ ಯಾಕೆಂದ್ರೆ ಟೆಕ್ನಾಲಜಿ ಬೆಳಿತಾ ಬೆಳಿತಾ ಮನುಷ್ಯ ಇನ್ನು ಇವತ್ತು ಎಕ್ನಾಮಿಕ್ ಎಕ್ನಾಮಿಕ್ ಆಗ್ತಾಯಿದ್ದಾನೆ ಅಂದರೆ ಆತ ಬ ಹಣದಿಂದೆ ಓಡ್ತಾಯಿದ್ದಾನೆ ಅಂತ ಹೇಳ್ಬೋದು ಫಾರ್ ಎಗ್ಜಾಂಪಲ್ ಅಣ್ಣ ತಮ್ಮಂದಿರ ಮಧ್ಯನೆ ಹಣದ ವ್ಯವಹಾರ ವಿಚಾರವಾಗಿ ಗಲಾಟೆಗಳಾಗ್ತಾವೆ ಗಂಡ ಹೆಂಡ್ತಿ ಮಧ್ಯನು ಹಣದ ವಿಚಾರವಾಗಿ ಗಲಾಟೆಗಳಾಗ್ತಾವೆ ಎಂತಹ ಸಂಬಂಧಿಕರಂದರೂ ಸಹ ಅವ್ರವ್ರ ಮಧ್ಯನೇ ಅವರವ್ರ ಒಂದು ಇದರ ಮಧ್ಯನೆ ಸಂಬಂಧಗಳು ಮಧ್ಯನೆ ಬಿರುಕುಂಟಾಗಿ ಖಿನ್ನತೆಗೊಳಗಾಗ್ತಾರೆ ಸರಿ ಸುಮಾರು ಖಿನ್ನತೆಗೊಳಗಾಗೋರಲ್ಲಿ ಇಪ್ಪತ್ತು ಏಜು ದಾಟಿದ ಮೇಲೆ ಖಿನ್ನತೆ ಕಾಣಿಸ್ಕೋತದಂತ ನನ್ನ ಭಾವನೆ ಏಕೆಂದ್ರೆ ಮನುಷ್ಯನ ಜೀವನದಲ್ಲಿ ಜವಾಬ್ದಾರಿಗಳಂತಕ್ಕಂತದ್ದು ಸ್ಟಾರ್ಟಾಗೋದೆ ಇಪ್ಪತರ ಏಜ್ನ ಆಚೆ ಅಂತ ನಾನು ಭಾವಿಸ್ತೇನೆ ವೈಯಕ್ತಿಕವಾಗಿ ಹೇಳೋದಾದರೆ ನಾನು ಸಹ ಹಲವಾರು ಸರಿ ಖಿನ್ನತೆಗೆ ಒಳಗಾಗಿದ್ದೆ ಅದು ನಮ್ಮ ಫಾದರವರು ಎಕ್ಸ್ಪೈಯರ್ಡ್ ಆದಾಗ ನನ್ನತಮ್ಮ ತೀರಿ ಹೋದಾಗ ಅಥವಾ ನಾನಂದುಕೊಂಡಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳು ಈಡೇರದೆ ಇದ್ದಾಗ ನಾನು ಖಿನ್ನತೆಗೊಳಗಾಗಿದ್ದೆ ಬಟ್ ನಾನು ಯಾವುದೇ ಮನೋವೈದ್ಯರನ್ನು ಭೇಟಿಯಾಗ್ಲಿಲ್ಲ ನನ್ನದೆ ಆದ ಒಂದು ಧ್ಯಾನ ನನ್ನದೆ ಆದ ಒಂದು ವಿಲ್ ಪವರ್ ನನ್ನದೆ ಆದ ಒಂದು ಧೃಡ ವಿಶ್ವಾಸದಿಂದ ನಾನು ಅದನ್ನು ದಾಟಿ ಇವತ್ತು ಈ ಹಂತಕ್ಕೆ ನಿಂತಿದ್ದೇನೆ ಒಟ್ಟಾರೆಯಾಗಿ ಈ ಖಿನ್ನತೆ ಅಥವಾ ಡಿಪ್ರೆಶನ್ ಆತಂಕ ಅಂತಕ್ಕಂತದ್ದು ಸಮಾಜದಲ್ಲಿ ಯಾವುದೇ ಫೀಲ್ಡಿನ ಜನರನ್ನ ಬಿಟ್ಟಿಲ್ಲಾಂತ ನಾನು ಹೇಳಬಲ್ಲೆ ಯಾಕೆಂದ್ರೆ ಒಬ್ಬ ವ್ಯಾಪಾರಿ ಬೆಳಿಗ್ಗೆ ಎಂಟು ಗಂಟೆಗೆ ಅಥವಾ ಬೆಳಿಗ್ಗೆ ಐದು ಗಂಟೆಗೇ ಚಹಾ ಅಂಗಡಿ ಅತ್ತಾ ಅಥವಾ ಓಟಲ್ ಮಾಲೀಕ ಐದು ಗಂಟೆಗೆ ತೆಗೀಬೇಕೆಂದಾಗ ಐದು ಗಂಟೆಗೆಲ್ಲ ರೆಡಿ ಮಾಡಿ ನಾನು ಬಿಜ್ನೆಸ್ ಬು ಮಾಡಿದರೆ ಮಾತ್ರ ನಂಗೆ ಚೆನ್ನಾಗಿ ಲಾಭ ಬರತಕ್ಕಂತ ಮನೋಭಾವನೆ ಬಂದಾಗ ಸಡನ್ನಾಗಿ ಆತನ ಕೈಲಿ ಇರತಕ್ಕಂತ ಎಂಪ್ಲಾಯ್ಸ್ಗಳು ರಜೆ ಹಾಕಿಬಿಡ್ತಾರೆ ಸರಿ ಸುಮಾರು ಒಂದು ವಾರ ಕಾಲ ರಜೆ ಹಾಕಿಬಿಡ್ತಾರೆ ಆತ ಸಾಲ ಮಾಡಿ ಏನೋ ಮಾಡಿ ಒಂದು ಅಂಗ್ಡಿಯನ್ನು ನಡೆಸ್ತಾ ಇರ್ತಾನೆ ಬಟ್ ಈ ರೀತಿ ಆದಾಗ ಆತನಿಗೆ ಸಮಸ್ಯೆ ಉಂಟಾಗ್ತದೆ ಆ ಚಿಂತೆಯಲ್ಲಿ ಆತ ಕೊರಗ್ತಾನೆ ನಾನು ಸಾಲ ಮಾಡಿದ್ದೀನಿ ಸಾಲ ಮಾಡಿ ಇದ್ಮಾಡಿದ್ದೀನಿ ನನ್ನ ಒಂದು ಅನ್ಕೂಲಕ್ಕೆ ತಕ್ಕಂಗೆ ಇದು ಆಗಲಿಲ್ಲಾಂತಕ್ಕಂತ ಚಿಂತೆಯಲ್ಲಿ ಆತ ತೊಡಗ್ತಾನೆ ಮತ್ತು ರೈತ ಸಾಲ ಮಾಡಿ ಮಾ ಸಾಲ ಮಾಡಿರ್ತಾನೆ ಸಾಲ ಕಟ್ಟೋಕ್ಕಾಗ್ದೆ ಬ್ಯಾಂಕವರ ಎರಾಸ್ಮೆಂಟ್ಗಳಿಂದ ಆತ ಖಿನ್ನತೆಗೊಳಗಾಗಿ ಎಷ್ಟೋ ರೈತರು ನಮ್ಮ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತ ಉದಾಹರಣೆಗಳು ಸಹ ನಾವಿಲ್ಲಿ ನೋಡ್ತಾಯಿದ್ದೇವೆ ಸೋ ನಮ್ಮ ಭಾಗದಲ್ಲಿ ರೈತರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಡಾಕ್ಟರ್ಸ್ಗಳಾಗಿರ್ಬೋದು ವಕೀಲರಾಗಿರ್ಬೋದು ಟೀಚರ್ಸ್ಗಳಾಗಿರ್ಬೋದು ಸಾಮಾನ್ಯ ಕೃಷಿ ಕೂಲಿ ಕೆಲಸ ಮಾಡ್ತಕ್ಕಂತ ಜನರಾಗಿರ್ಬೋದು ಒಟ್ಟಿನಲ್ಲಿ ಯಾರಿಗೂ ಸಹ ಈ ಖಿನ್ನತೆಯನ್ನು ಅಂತಕ್ಕಂತದ್ದು ಬಿಟ್ಟಿಲ್ಲ ಒಂದಲ್ಲ ಒಂದು ರೀತಿ ಖಿನ್ನತೆ ಅವ್ರನ್ನ ಕಾಡ್ತಾಯಿರ್ತದೆ ಬಟ್ ಕೆಲವ್ರದನ್ನ ಹಗುರವಾಗಿ ತಗೋತಾರೆ ಕೆಲವೊಬ್ರು ಗಂಭೀರ್ವಾಗಿ ತಗೋತಾರೆ ಹಗುರವಾಗಿ ತಗೊಂಡವರು ಮತ್ತೆ ಜೀವನದಲ್ಲಿ ಮೇಲೆದ್ದು ಬರ್ತಾರೆ ಗಂಭೀರ್ವಾಗಿ ತಗೊಂಡವರು ಜೀವನದಲ್ಲಿ ಮೇಲೇಳೋಕೆ ಆಗದೆ ಇರೋ ಪರಿಸ್ಥಿತಿಗೆ ಅವರು ಹೋಗ್ತಾರೆ ಸೋ ಹಾಗಾಗಿ ಈ ಖಿನ್ನತೆ ಅಂತಕ್ಕಂತದ್ದು ಒಂದು ಪ್ರತಿ ಒಬ್ರಿಗು ಕಾಡಿರುತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ ಬಟ್ ಅದೇನಂಥದ್ದು ಇದಲ್ಲ ಜೀವನಾಂದ್ಮೇಲೆ ಈಸಬೇಕು ಇದ್ದು ಜಯಿಸಬೇಕು ಅಂತಕ್ಕಂತ ಒಂದು ಗಾದೆ ಮಾತನ್ನು ನಮ್ಮ ಹಿರಿಯರು ಹೇಳ್ತಾರೆ ಈಸಬೇಕು ಇದ್ದು ಜಯಿಸಬೇಕು ಅಂದರೆ ಜೀವನ ಅಂತಕ್ಕಂತಹ ನದಿಯಲ್ಲಿ ಎಂಥದ್ದೇ ಸಮಸ್ಯೆ ಬಂದರು ನಾವು ಈಜಬೇಕು ಕಷ್ಟ ಬಂದಾತು ಬಂದ ತಕ್ಷಣ ನಮ್ಮ ಜೀವಕ್ಕೆ ಅಪಾಯ ಆಗ್ತಕ್ಕಂತ ಯಾವುದೇ ರೀತಿಯ ಕ್ರಮಗಳಿಗೆ ನಾವು ಕೈ ಹಾಕಬಾರ್ದು ಸುಖ ಅಂತ ಬಂದಾಗ ಅದನ್ನು ಸಹ ಸ್ವೀಕರಿಸಬೇಕು ಕಷ್ಟ ಸುಖಗಳು ಇವೆಲ್ಲರ್ಗಳ ಮಧ್ಯೆ ಜೀವನ ಇದೆ ಅಂತಕ್ಕಂತ ಭಾವನೆಯನ್ನ ಮನುಷ್ಯ ಯಾವಾಗ ತನ್ನ ಮನಸ್ಸಲ್ಲಿ ಅರ್ಥ ಮಾಡ್ಕೋತಾನೊ ಆವಾಗ ಆತನ ಜೀವನ ಸುಖಾಂತ್ಯ ಕಾಣತ್ತೇಂತ ನನ್ನ ಭಾವನೆ ಕಷ್ಟ ಬಂತು ಅಂದ ತಕ್ಷಣ ಅದರಿಂದ ಆತ ಬರಿ ಚಿಂತೆ ಮಾಡಿ ಮಾಡಿನೆ ಆತಂಕದಲ್ಲಿ ಮುಳುಗಿ ಖಿನ್ನತೆಗೊಳಗಾಗಿ ಆತ ನೋವು ಅನುಭವಿಸಿ ಕೊನೆಗೊಂದಿನ ಮರಣವನ್ನು ಒಪ್ತಕ್ಕಂತದ್ದು ಬಹಳ ನೋವಿನ ಸಂಗತಿ ಅಂತ ಹೇಳ್ಬೋದು